ಬಂದಿಲ್ಲ ಹ್ಞೂ ಐದು ಲಕ್ಷ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಏಳು ಲಕ್ಷ ಅರವತ್ತೊಂಬತ್ತು ಸಾವಿರದ ಐನೂರ ಮೂವತ್ತೆಂಟು ಎರಡು ಲಕ್ಷ ಹದಿನೆಂಟು ಸಾವಿರದ ಐನೂರ ಇಪ್ಪತ್ತೆಂಟು ಒಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ಒಂಬೈನೂರ ಹದಿನೆಂಟು ಎಂಟು ಲಕ್ಷ ಎಪ್ಪತ್ತೆರಡು ಸಾವಿರದ ಏಳುನೂರ ಹನ್ನೆರಡು